ನಮ್ಮನೇಲಿ ಅಡುಗೆ ಮನೆಯಲ್ಲಿ ತುಂಬಾ ಒಂದು ಎಲ್ಲ ಥರದ ಪಾತ್ರೆಗಳನ್ನ ನಾವು ಯೂಸ್ ಮಾಡ್ತೀವಿ ಯಾಕೆಂದರೆ ಈವಾಗ ನೋಡಿ ನೀವು ನಾವು ಮನೆಯಲ್ಲಿ ಪ್ರತಿಯೊಂದು ಅಡುಗೆಗೂ ಅದರ್ದೇ ಆದ ಒಂದು ಪಾತ್ರೆಗಳ ಥರ ಬೇಕು ಯಾಕೆಂದರೆ ಈವಾಗ ನೋಡಿ ನಮ್ಮನೇಲಿ ಈವಾಗ ನಾವು ಕುಕ್ಕರನ್ನ ಯೂಸ್ ಮಾಡ್ತೀವಿ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಂದರೆ ಅನ್ನ ಅನ್ನ ಕೂಗ್ಸಕ್ಕೆ ಮತ್ತು ತರಕಾರಿಗಳ್ನ ಕೂಗ್ಸಕ್ಕೆ ಇಡ್ಲಿ ಮಾಡೋಕ್ಕೆ ಈ ರೀತಿದಕ್ಕೆ ಅಡುಗೆ ಮಾಡೋದಕ್ಕೆ ನಾವು ಕುಕ್ಕರನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಪ್ರತಿಯೊಂದು ವಸ್ತುಗುಳ್ಗೂ ಅದರದ್ದೆ ಆದ ಒಂದು ಮಹತ್ವ ಇದೆ ಅಂತಾನೆ ಹೇಳ್ಬೋದು ಈವಾಗ ಚಾಕು ಇದನ್ನ ನಾವು ತರಕಾರಿ ಹೆಚ್ಚೋಕ್ಕೆ ಯೂಸ್ ಮಾಡ್ತೀವಿ ಸೌಟು ಇದನ್ನ ನಾವು ಸಾರನ್ನ ಮತ್ತೆ ಮಜ್ಜಿಗೆ ಈ ರೀತಿ ನೀರಿನ ಇದನ್ನ ಮಾಡೋಕ್ಕೆ ಹಾಕೊತೀವಿ ಮತ್ತು ತಟ್ಟೆ ಇದನ್ನ ನಾವು ಅನ್ನ ಚಪಾತಿ ಈ ರೀತಿ ಊಟ ಮಾಡೋದಕ್ಕೆ ನಾವು ತಟ್ಟೆನ ಯೂಸ್ ಮಾಡ್ಕೊತೀವಿ ಮತ್ತು ಗ್ಯಾಸ್ ಸ್ಟವ್ವು ಇದನ್ನ ನಾವು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಮತ್ತು ಚಿಮ್ನಿ ಇದು ಯಾಕೆ ಅಂದರೆ ಒಗ್ಗರಣೆ ಹಾಕಿದಾಗ ಅದರದು ಊದರ ಕ್ಲಿಯರ್ ಆಗಲಿ ಅಂತ ಹಾಕೊತೀವಿ ಮಿಕ್ಸಿ ಇದು ನಾವು ಯಾವುದೇ ರೀತಿಯ ಮಸಾಲೆ ಜ್ಯೂಸು ಈ ರೀತಿಯ ಪದಾರ್ಥಗಳನ್ನ ರುಬ್ಕೊಳಕ್ಕೆ ಯೂಸ್ ಮಾಡ್ತೀವಿ ಫಿಲ್ಟ್ರು ಇದನ್ನ ನಾವು ನೀರನ್ನು ಶುದ್ಧೀಕರಣಕ್ಕೆ ಯೂಸ್ ಮಾಡ್ತೀವಿ ಮತ್ತು ಫ್ರಿಜ್ಜು ಇದನ್ನ ನಾವು ನಮ್ಮನೆಯ ಸಾಮಾನುಗಳು ಮತ್ತು ದವಸ ಧಾನ್ಯಗಳನ್ನ ಯಾವುದೇ ರೀತಿ ಕೆಡದಲೇ ಸ್ಟೋರ್ ಆಗಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಇದೇ ರೀತಿ ನಾವು ಹೆಂಚು ಹೆಂಚ್ನ ನಾವು ದೋಸೆ ಚಪಾತಿಯನ್ನ ಬೇಯ್ಸೋದಕ್ಕೆ ನಾವು ಯೂಸ್ ಮಾಡ್ತೀವಿ ಚಾಕು ಇದನ್ನ ನಾವು ತರಕಾರಿಯನ್ನು ಹೆಚ್ಚಕ್ಕೆ ಯೂಸ್ ಮಾಡ್ತೀವಿ ಮತ್ತು ಲೋಟಗಳು ಇದನ್ನ ನೀರು ನೀರು ಕಾ ನೀರು ಕುಡಿಯಕ್ಕೆ ಜ್ಯೂಸ್ ಕುಡಿಯಕ್ಕೆ ಹಾಲು ಕುಡಿಯಕ್ಕೆ ಯೂಸ್ ಮಾಡ್ತೀವಿ ಮತ್ತು ಡಬರಿಗಳು ಇದನ್ನ ನಾವು ಹಾಲು ಹಾಲನ್ನ ಕಾಯ್ಸಕ್ಕೆ ಸಾಂಬಾರು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನಾವು ಯೂಸ್ ಮಾಡ್ಬೋದು ಇದೇ ರೀತಿ ಅಡುಗೆ ಮನೆಯಲ್ಲಿ ಸುಮಾರು ನಾವು ಅಡುಗೆ ಮನೆಯಲ್ಲಿ ಸುಮಾರು ಥರದ ಒಂದು ವಸ್ತುಗಳನ್ನ ಯೂಸ್ ಮಾಡ್ತೀವಿ ಅಂತಾನೆ ಹೇಳ್ಬೋದು